ನನ್ನ ಮೊದಲ ಫೋನ್ ನೋಕಿಯೊ ಡಬಲ್ ಒನ್ ಡಬಲ್ ಝೀರೋ ಫೋನಾಗಿತ್ತು ಸೋ ಅದು ಒಂದು ಫೋನ್ ಅನ್ನೋದು ತುಂಬ ಯಾವುದೇ ನಾವು ಹೆಂಗೇ ಯೂಸ್ ಮಾಡಿಕೊಳ್ಲಿ ರಫ್ ಆ್ಯಂಡ್ ಟಫ್ ಯೂಸಾಗಿ ಅದು ಕೆಲ್ಸಕ್ಕೆ ಬರ್ತಾ ಇತ್ತು ಅದರಲ್ಲಿ ಇನ್ಕಮಿಂಗ್ ಔಟ್ಗೋಯಿಂಗ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸ್ಮಾರ್ಟ್ ಆ್ಯಪ್ಸಾಗಲಿ ಸ್ಮಾರ್ಟ್ ವಿಡಿಯೋಸಾಗಲಿ ಏನೂ ಪ್ಲೇ ಆಗ್ತಾ ಇರಲಿಲ್ಲ ಆದ್ದರಿಂದ ಒಬ್ಬ ವ್ಯಕ್ತಿತ್ವ ಅನ್ನೋದು ಹೇಗೆ ಮಾತಾಡಿಕೊಳ್ಳೋದ್ರಿಂದ ಎಷ್ಟು ಪೋನು ನಾವು ಎಷ್ಟು ಯೂಸ್ ಮಾಡಬೇಕು ಅಥವಾ ಎಷ್ಟು ಅದನ್ನು ಬಳಸಬೇಕೋ ಅದೇ ಬಳಕೆಯಲ್ಲಿ ಇರ್ತಾ ಇದ್ವಿ ಬಟ್ ಈಗ ನಾವು ಪ್ರೆಸೆಂಟೇಷನ್ನಲ್ಲಾದರೆ ಎಲ್ಲ ಟಚ್ ಸ್ಕ್ರೀನು ಸ್ಕ್ರೀನ್ ಪ್ಯಾಡು ಎಲ್ಲ ಬಂದ್ಬಿಟ್ಟಿದೆ ಸೋ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತ್ ಅರ್ಧ ದಿನ ಅಥವಾ ಸು ತುಂಬ ಟೈಮನ್ನು ಒಂದು ಸಮಯವನ್ನು ಮೊಬೈಲ್ನಲ್ಲೇ ಇದ್ದು ಮೊಬೈಲ್ನಲ್ಲೇ ಅದು ಇದು ಹಾಳುಮೂಳುವನ್ನು ನೋಡಿಕೊಳ್ತಾ ಹಾಳಾಗ್ತಾ ಇದ್ದಾರೆ ಸ್ವಲ್ಪ ಜನ ಸ್ವಲ್ಪ ಜನ ಆದರೆ ಒಂದು ಅಂಡ್ರೆಡ್ಗೆ ಒಂದು ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಮಾತ್ರ ಜನ ಒಂದು ಮೊಬೈಲ್ನಲ್ಲಿ ಬೇಕಾದಂಥ ಅವಶ್ಯಕತೆಯನ್ನು ಮಾತ್ರ ಯೂಸ್ ಮಾಡ್ಕೊಳ್ತ ಇದ್ದಾರೆ ಒಳ್ಳೆತನವನ್ನು ಯೂಸ್ ಮಾಡ್ಕೊಳ್ತ ಇದ್ದಾರೆ ಇನ್ನೆಲ್ಲ ಮಿಕ್ಕಿರೋ ತುಂಬ ಜನ ಅದ್ರ ಬಗ್ಗೆ ಇದು ಮಾಡಿ ಅದೆಲ್ಲ ಇದು ಇದರಿಂದ ಸೊ ತುಂಬ ಜನ ಹಾಳಾಗಿದೆ ಸೊ ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯೂ ತಂತ್ರಜ್ಞಾನವನ್ನು ಬದಲಾಗಿದೆ